ಅಲೋ ಇದು ಸೂರ್ಯಸ್ ಸೂರ್ಯಾಸ್ ಕುಮಾರ್ ಆಂ ನಮ್ಗೆ ತರಕಾರಿ ಬೇಕು ತರಕಾರಿ ಬೇಕು ಕಳ್ಸಿಕೊಡ್ತೀರಾ ಕಳ್ಸಿಕೊಡ್ತೀರಾ ಆಂ ಎರಡು ಕೆ ಜಿ ಬ್ರಿಂಜಾಲ್ ಎರಡು ಕೆ ಜಿ ಬ್ರಿಂಜಾಲ್ ಮೂರು ಕೆ ಜಿ ಬೀನಿಸು ಆಂ ಒಂದು ಕೆ ಜಿ ಟಮಾಟ ಆಂ ಯಾರ ಕೈಲಿ ಕೊಟ್ಟು ಕಳಿಸ್ತೀರಾ ಅಡ್ರಸ್ಸು ಜೆ ಎಮ್ ಸಿ ನಗರ ನಾಯಕ್ ನಗ್ರ ನಾಲ್ಕನೇ ಕ್ರಾಸು ಆಂ ತೊಂಬತ್ಮೂರು ನಂಬರ್ ಡೋರ್ ನಂಬರ್ ತೊಮ್ ಇವಾಗ ಬೇಕು ಮೆಡಾಮ್ ಕಳ್ಸಿ ಆಂ ಕಳ್ಸಿಕೊಡಿ ಎಷ್ಟಾಯಿತು ನಮ್ಮದು ಬಿಲ್ಲು

ಐನೂರು ರೂಪಾಯಿ ಅಂತಾಳೆ ಮುನ್ನೂರಾ ಎಪ್ಪತ್ತೊಂದು ಐನೂರು ರೂಪಾಯಿ ಆಯಿತಂತೆ ಆಂ ಕೊಟ್ಟು ಕಳ್ಸ್ತೀನಿ ಬಿಡಿ ಆಂ ಆಯಿತು ನೀವು ಕಳ್ಸಿಕೊಡಿ ನಾನು ದುಡ್ಡು ಕಳಿಸ್ತೀನಿ ನೀವು ಕಳ್ಸಿಕೊಡಿ ಆಂ ಹಾಕ್ಕೋತೀನ್

ಸರಿ ಆಂ ಆಯಿತು ಕಳ್ಸಿಕೊಡಿ